ಹಾಂ ಹೇಳಿ ಮೇಡಮ್ ಹೌದು ಮೇಡಮ್ ಎಲ್ಲ ವರೈಟಿ ಹಾಲಿಂದು ಉತ್ಪಾದನೆಯೆಲ್ಲ ಸಿಕ್ತಾವೆ ರೀ ಮೇಡಮ್

ಹೌ ಹೌದು ಮೇಡಮ್ ಸ್ವೀಟ್ ಸಿಕ್ತವೆ ರಸ್ಮಲಾಯ್ ಸಿಕ್ತಾವೆ ಹಾಲಿನ ಐಟಮ್ ಬಿಸ್ಕಿಟ್ಸ್ ಎಲ್ಲ ಸಿಕ್ತಾವೆ ಆಮೇಲೆ ತುಂಬ ಒಳ್ಳೆಯ ಮೊಸರಿದೆ ಹಾಂ ತುಪ್ಪನೂ ಇದೆ ಒಳ್ಳೆ ಒಳ್ಳೆ ಕ್ವಾಲ್ಟಿ ತುಪ್ಪ ಹಾಂ ಹಾಂ ಹೌದು ಐತಿ ಇದವೆ ಯಾವ ಬೇಕು ವರೈಟಿ ಎಲ್ಲ ಹಾಲಿನ ಉತ್ಪಾದನೆಯವೆ ಪಿವರ್ ಹಾಲಿನದು ತುಪ್ಪ ಸಿಕ್ತದೆ ಹೌದು ಹೌದು ಮೇಡಮ್ ಆಫರ್ನಲ್ಲಿ ಇದವೆ ನೋಡಿ ರಸಗುಲ್ಲ ಸ್ವೀಟ್ಸು ಹಾಲಿಂದೆಲ್ಲ ಸ್ವೀಟ್ಸ್ ಹೌದು ರೀ ಬನ್ನಿ ರೀ ಮೇಡಮ ತಗೊಳ್ಳಿರಿ ಆಫರ್ನಲ್ಲಿ ಇಟ್ಟೀನಿ ನೋಡಿರಿ ಫಿಫ್ಟಿ ರುಪೀಸ್ ಅಷ್ಟೇ ಹಾಂ ಗಟ್ಟಿ ಮೊಸ್ರು ಇದೆ ನೋಡಿರಿ ಮೇಡಮ್ ಹಾಂ ಹೌದು ಹೌದು ಬಟ್ರ್ಮಿಲ್ಕ್ ಇದೆ ಹಾಲಿದೆ ಹಾಲಿನ ಉತ್ಪಾದನೆದು ಎಲ್ಲ ಬಿಸ್ಕಿಟ್ಸ್ ಇದಾವೆ ಹೌದು ಖಾಯಂ ಕಸ್ಟಮರ್ ನೀವು ಹೌದು ಹಾಂ ಹಾಂ ಮೇಡಮ್ ಹಾಂ ಹೇಳಿ ಮೇಡಮ್

ಹಾಂ ಸಿಗುತ್ತಲ್ಲ ಬೆಣ್ಣೆನೂ ಸಿಗುತ್ತೆ ಪಿವರ್ ಬೆಣ್ಣೆ ಇದೆ ಚೀಸ್ ಇದೆ ಬೆಣ್ಣೆ ಇದೆ ಹಾಲಿನ ಎಲ್ಲ ಪದಾರ್ಥ ಎಲ್ಲ ಇದಾವೆ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಹಾಲಿನ ಪೌಡ್ರು ಸಿಗುತ್ತೆ ಆಮೇಲೆ ರಸ್ಮಲಾಯ್ ಹಾಲಿನ ಪಿವರ್ ರಸ್ಮಲಾಯ್ ಇರುತ್ತೆ ಅದು ಆಫರ್ನಲ್ಲಿ ಇಟ್ಟೀವಿ ನೋಡಿರಿ ಫಿಫ್ಟಿ ರುಪೀಸ್ ಅಷ್ಟೆ ಹಾಂ ಹಾಂ ಹಾಂ ಐದು ಇದವೆ ಬನ್ನಿ ಮೇಡಮ್ ನೋಡಿಕೋ ವರೈಟಿಸ್ ಇದಾವೆ ನೀವು ಚಾಯ್ಸ್ ಮಾಡಿಕೋ ರೀ ಯಾವ್ದು ಬೇಕು ಅಂತ ಟೇಸ್ಟ್ ಒಳ್ಳೆಯ ತುಂಬ ತುಂಬ ಟೇಸ್ಟ್ ಇರತ್ತೆ ಹಾಂ ಸಿಗುತ್ತೆ ಮೇಡಮ್ ತುಂಬ ಒಳ್ಳೆಯ ಟೇಸ್ಟು ಆಫರ್ನಲ್ಲಿ ಇಟ್ಟೀನಿ ಫಿಫ್ಟಿ ರುಪಿಸ್ ಅಷ್ಟೆ ಇಟ್ಟೀನಿ ಸ್ವೀಟ್ಸ್ ಎಲ್ಲ ನೋಡಿ ಬಂದು ನೋಡಿ ತಗೊಳ್ಳಿ ಹಾಂ ಹಾಂ ಹೌದು ಆಫರ್ ಇದೆ ಮೇಡಮ್